ಇತಿಹಾಸದಲ್ಲಿ ಪದ್ಧತಿಗಳನ್ನ ಪದ್ಧತಿಗಳು ಜಾತಿ ಆಧಾರಿತ ಈಗ ಕೆಲವು ಹಳ್ಳಿಗಳಲ್ಲ ಜಾತೀನ ಜಾತಿ ಜಾತೀನ ಇದು ಮಾಡ್ತಾರೆ ಜಾತಿ ಭೇದ ಭಾವ ಮಾಡ್ತಾರೆ ಮತ್ತು ಹೆಣ್ಣು ಹೆಣ್ಣು ಬೇರೆ ಗಂಡು ಬೇರೆ ಅನ್ನೋ ಹೆಣ್ಣು ಹೆಣ್ಣು ಕೆಳಗಡೆ ಮಟ್ಟ ಗಂಡು ಮೇಲುಗಡೆ ಮಟ್ಟ ಅನ್ನೋ ಇದನ್ನ ಮಾಡ್ತಾರೆ ಈ ಹೆಣ್ಣಿಗೆ ಕಮ್ಮಿ ಶಿಕ್ಷಣ ಕೊಡಿಸ್ತಾರೆ ಗಂಡಿಗೆ ಜಾಸ್ತಿ ಶಿಕ್ಷಣ ಕೊಡ್ತಾರೆ ಹೆಣ್ಣ್ ಹೆಣ್ಣಿಗ್ ಹೆಣ್ಣಿಗೆ ಅಬಾಷನ್ ಮಾಡಿಸ್ತಾರೆ ಭ್ರೂಣ ಹತ್ಯೆ ಆಮೇಲೆ ಗಂಡ ಸತ್ತರೆ ಹೆಣ್ಣೂ ಸಾಯಬೇಕು ಅನ್ನೋ ಇತಿಹಾಸ ಅವಾಗಿಂದನೂ ಇತ್ತು ಬಟ್ ಇವಾಗ ಅಷ್ಟೊಂದು ಇಲ್ಲ ಅಂದ್ರೆ ಕಮ್ಮಿ ಆಗಿದೆ ಬಟ್ ಏನೇನಿದೆ ಅಂದರೆ ಹೆಣ್ಣಿಗೆ ಕಮ್ಮಿ ಓದಿಲ್ಲದೇ ಇರೋ ಅಪ್ಪ ಅಮ್ಮಗಳು ಹೆಣ್ಣಿಗೆ ಕಮ್ಮಿ ಶಿಕ್ಷಣ ಕೊಡಿಸ್ಬೋದು ಆಮೇಲೆ ಈ ಹೆಣ್ಣು ಗಂಡು ಎಂಬ ಭೇದ ಭಾವ ಮಾಡ್ಬೋದು ಜಾತಿ ಭೇದ ಭಾವ ಅಂತೂ ಇದ್ದೇ ಇದೆ ಹೆಣ್ಣಿ ಭ್ರೂಣ ಹತ್ಯೆ ಕಮ್ಮಿ ಆಗಿದೆ ಸತಿ ಪದ್ಧತಿ ಅಂತೂ ಇಲ್ಲವೇ ಇಲ್ಲ ಈಗ ಈಗೇನು ಅಷ್ಟೊಂದು ಇಲ್ಲ ಬಟ್ಟು ಆಗಿನ ಕಾಲ್ದ ಆಗಿನ ಕಾಲಕ್ಕೆ ಹೋಲ್ಸ್ದಾಗ ಈಗಿನ ಕಾಲಕ್ಕೆ ಸೆವೆಂಟಿ ಫೈಯ್ ಪರ್ಸೆಂಟ್ ಕಮ್ಮಿ ಆಗಿದೆ ಅಂದರೆ ಆಗಿನ ಕಾಲದ ಆಚರಣೆಗಳು ಈಗಿನ ಕಾಲದಲ್ಲಿ ಜಾಸ್ತಿ ಇಲ್ಲ ಬಟ್ ಹಬ್ಬ ಹರಿದಿನಗಳಂದ್ರೆ ಮಾಡ್ತಾರೆ ಈ ಥರ ಇತಿಹಾಸದ ಪದ್ಧತಿಗಳು ಜಾಸ್ತಿ ಇಲ್ಲ ಕಮ್ಮಿ ಆಗಿದೆ